ನಾನು ಭಾರತದ ಕೆಲವೊಂದು ಕಡೆ ಬಾಯ್ಕ್ ಮೇಲೆ ಹೋಗಿದ್ದೇನೆ ನಮ್ಮ ಸಾಗರಕ್ಕೆ ಹತ್ತಿರವಾಗಿರೋ ಜೋಗ ಇಕ್ಕೇರಿ ವರದಹಳ್ಳಿ ಸಿಗಂದೂರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕರ್ಣ ಮುರುಡೇಶ್ವರ ಹೊನ್ನಾವರ ಶಿರ್ಸಿಯ ಮಾರಿಕಾಂಬಾ ದೇವಸ್ಥಾನ ಹಾಸನ ಬೇಲೂರು ಹಳೇಬೀಡು ಸಿದ್ದಾಪುರ ಮುಂತಾದ ಕಡೆ ನಾನು ಹೋ ಮತ್ತು ನನ್ನ ಸ್ನೇಹಿತರೊಬ್ಬರು ಹೋಗಿದ್ದರು ಅಲ್ಲದೇ ನಮ್ಮ ಸಾಗರ ಎಲ್ಲ ಸ್ಥಳದಲ್ಲಿ ಸ್ಥಳ ಸ್ಥಳಗಳಲ್ಲಿ ಬಾಯ್ಕ್ ಮೇಲೆ ಹೋಗುತ್ತೇನೆ